ಹಲೋ ನೀವು ಈ ನೀವು ಹಣ್ಣ್ ಮಾರೋರಾ ನಮಗೆ ಪೂಜೆಗೆ ಹಣ್ಣು ಬೇಕಾಗಿತ್ತು ಹಾಗಾಗಿ ನಮಗೆ ಸೇಬು ಹಣ್ಣು ಬೇಕು ದ್ರಾಕ್ಷಿ ಬೇಕು ಬಾಳೆ ಹಣ್ಣು ಕಿತ್ತಳೆ ಹಣ್ಣು ಕಿತ್ತಳೆ ಹಣ್ಣು

ನಮ್ಗೆ ಸೇಬು ಹಣ್ಣು ಒಂದು ಅರ್ಧ ಕೆಜಿ ಬೇಕು ಮೇಡಮ್ ದ್ರಾಕ್ಷಿ ಒಂದು ಅರ್ಧ ಕೆಜಿ ಸ್ವೀಟ್ ಕಿತ್ತಳೆ ಒಂದು ಕೆಜಿ ಮತ್ತೆ ಇವು ದಾಳಿಂಬೆ ಹಣ್ಣು ಬಂದು ಅವು ಒಂದು ಕಾ ಅರ್ಧ ಕೆಜಿ ಮತ್ತೆ ಈ ಒಂದು ಅರ್ಧ ಕೆಜಿ ಅಷ್ಟೇ ಮೇಡಮ್ ಮನೆಗೆ ಡೆಲವರಿ ಮಾಡಕ್ಕೆ ಬಾ ಮನೆಗೆ ಡೆಲವರಿ ಕೊಡ್ತೀರಾ ಮತ್ತೆ ಬಾಳೆ ಹಣ್ಣು ಒಂದು ಬಾಳೆ ಹಣ್ಣು ಒಂದು ಡಸನ್ ಕೊಡಿರಿ ಮೇಡಮ್ ಹಾಂ ಮೇಡಮ್ ಮತ್ತೆ ಇನ್ನೇನು ಹಣ್ಗುಳ್ ಇದ್ದಾವೆ ಮೇಡಮ್ ಹ್ಞ್ ಮತ್ತೆ ಮೇಡಮ್ ಸೀತಾಫಲ ಒಂದು ಕಾಲು ಕೆಜಿ ಕೊಡಿರಿ ಮೇಡಮ್ ಮಾವಿನ್ಕಾಯಿ ಇದೆಯಾ ಮೇಡಮ್ ಅದು ಅದು ಐದು ಕೆಜಿ ಕೊಡಿರಿ ಯಾವ್ಯಾವ್ದು ಇದೆ ಮೇಡಮ್ ಅದ್ರಲ್ಲಿ ಬೇರೆ ಟೈಪಲ್ಲಿ ಯಾವ್ಯಾವ್ದು ಇವೆ

ಅವೆರಡೂ ಅರ್ಧರ್ಧ ಕೆಜಿ ಕಳ್ಸಿ ಕೊಡಿರಿ ಮೇಡಮ್ ಎರಡೂ ಕಳಿಸ್ಕೊಡ್ರಿ ಹ್ಞೂ ಫೋನ್ಪೇ ಇಲ್ಲೇ ಇಲ್ಲೇ ಮಾಡ್ತೀವಿ ಹೇಳ್ ರೀ ಮೇಡಮ್ ಹಾಂ ಮೇಡಮ್ ನಮ್ಮ ಅಡ್ರಸ್ ಬಂದು ಶಂಕರ ನಗರ ಕ್ಯಾಂಪು ಕಾರಿಗ್ನೂರು ಫೋಸ್ಟು ಒ ವಿಜಯ ನಗರ ಜಿಲ್ಲೆ ಹೊಸ್ಪೇಟೆ ತಾಲ್ಲೂಕು

ಹಾಂ ಮೇಡಮ್ ಬಂದು ತಗೋತೀವ್ ರೀ ಹಾಂ ಮೇಡಮ್